ಹಲೋ ಸರ್ ನಮಸ್ತೆ ಸರ್ ಸರ್ ಅದೇ ನಾವು ತರಕಾರಿ ಬೇಕಾಗಿತ್ತು ನಮ್ಮದು ನಮ್ಮ ಅಣ್ಣವ್ರು ಬ್ರದರ್ದು ಮದುವೆ ಇತ್ತು ಸರ್ ನಮ್ಮ ಹೆಸರು ಕೃಷ್ಣಕುಮಾರ್ ಅಂತೇಳಿ ಸರ್ ನಮ್ದು ಸಂಡೂರು ಹಂಗಾಗ್ ನಮ್ಮ ಬ್ರದರ್ದು ಮದುವೆ ಇತ್ತು ತರಕಾರಿ ಬೇಕಾಗಿತ್ತು ಎಲ್ಲ ಸರ್ ಎಲ್ಲ ಒಂದು ಹತ್ತು ಹತ್ತು ಕೆಜಿ ಬೇಕಾಗಿತ್ತು ಸರ್ ಪಲ್ಯ ಸಾಂಬಾರು ಹಾಂ ಹಾಂ ಸರ್ ಟಮೊಟೋ ಒಂದು ಟ್ವೆಂಟಿ ಕೆ ಜಿ ಸರ್ ಹೇಗ್ ಸರ್ ಪ ಕೆ ಜಿ ಹೇಗೆ ಸರ್ ಹಾಂ ಹಾಂ ಹಾಂ ನಾನೂರು ರೂಪಾಯಾ ಹ್ಞೂ ಸರ್ರ ಹ್ಞೂ ನಾನೂರು ರೂಪಾಯಿ ಹಾಗೆ ಹಾಗಾದ್ರೆ ಅದೊಂದು ಇದು ಮಾಡಿಕೊಡ್ರಿ ಸರ್ ಒಂದು ಟೂ ಫಿಫ್ಟಿಯಾಗೆ ನೋಡಿ ಸರ್ ಮಾಗ್ಸಿಮಮ್ ಅಂದ್ರೆ ನಾವು ತ್ರೀ ಹಂಡ್ರೆಡ್ ಕೊಡ್ತೀವಿ ನೋಡಿ ಸರ್ ಅಲ್ಲ ಸರ್ ಎಲ್ಲ ತರ್ಕಾರಿಗಳು ತೊಗೋಂತೀವಿ ಟಮಟೋ ಅಂದರೆ ಜೊತೆಗೆ ಎಲ್ಲ ಬದ್ನೆಕಾಯಿ ಆಲೂಗಡ್ಡೆ ಎಲ್ಲ ಇನ್ನೂ ತರಕಾರಿ ಪಲ್ಲೆಗಳನ್ನೆಲ್ಲ ತೊಗೊಂತೀವಿ ಒಂದು ರೇಟ್ ಮಾಡಿ ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ ಮತ್ತು ನಾವು ನೆಕ್ಸ್ಟ್ ಏನಾರ ಮದುವೆಗಳಿದ್ರೆ ಮತ್ತೆ ನಿ ಇದು ನಿಮ್ಮಲ್ಲೇ ಮುಂದುವರ್ಸ್ತೀವಿ ನಾವು ಹಾಂ ಆಯಿತು ರೀ ಆಯ್ತು ಸರ್ ಆಯ್ತು ಟಮೊಟೋ ಸರ್ ಬದ್ನೆಕಾಯಿ ಒಂದು ಟ್ವೆಂಟಿ ಕೆ ಜಿ ಸರ್ ಅವು ಅಷ್ಟೇ ಸರ್ ಓಕೆ ಅದೊಂದು ಕನ್ಸೆಷನ್ ಮಾಡಿ ಮತ್ತು ಇದು ಈರುಳ್ಳಿ ಸರ್ ಒಂದು ಫಾರ್ಟಿ ಕೆ ಜಿ ಬೇಕು ಹಾಂ ಸರ್ ಫಾರ್ಟಿ ಕೆ ಜಿ

ಹಾಂ ಸರ್ ಬರ್ಕೊಂಬದಿದೀವಿ ಎಲ್ಲ ಇಷ್ಟು ಇಷ್ಟು ಕೆ ಜಿ ಅಂತ ಹೇಳ್ತೀನಿ ಲಿಸ್ಟ್ ಡೌನ್ ಮಾಡ್ಕೊಂತೀರಾ ಸರ್ ನಮಗೆ ನಾವು ಆರ್ಡ್ರ್ ಮಾಡಿ ಪ್ಯಾಕ್ ಮಾಡಿ ಬಿಡ್ರಿ ನಮ್ಗೆ ಬೇಕಿರೋದು ತೊಗೊಂಡೋಗ್ತೀವಿ ಆಂ ಆಯ್ತು ಆಯ್ತು ಹೇಳಿರಿ ಸರ್ ಈಗ ಆಯ್ತು ಅನುಕೂಲನೇ ಆಗಲಿ ಏಕಂದ್ರೆ ಮತ್ತೆ ಮುಂದೆ ನಾವು ಮತ್ತೆ ಅಲ್ಲಿ ಬರ್ಬೇಕಲ್ವ ವಿಶ್ವಾಸ ಇರ್ಬೇಕಲ್ವ ಒಂದು ವ್ಯಾಪಾರ ಅಂದ ಮೇಲೆ ಹಾಂ ಸರ್ ಓಕೆ ತ್ಯಾಂಕ್ ಯು ಸರ್ ಓಕೆ ಓಕೆ